ಆಸ್ಪತ್ರೆ ನಿವಾರಣೆ ಬಗ್ಗೆ ಹೇಳಬೇಕು ಅಂತಂದರೆ ಮೊದಲಿನ ಪರಿಸ್ಥಿತಿಗೆ ಕಂಪ್ಯಾರ್ ಮಾಡ್ಕೊಂಡರೆ ಈಗಿನ ಪರಿಸ್ಥಿತಿಗಳೆಲೆಲ್ಲ ತುಂಬಾ ಅನುಕೂಲಗಳಿದೆ ಮತ್ತು ಏನಂದರೆ ಮೊದಲಿಗೆ ಆಸ್ಪಿಟಲ್ ಬೆಡ್ಗಳಲ್ಲಾಗಲಿ ಒಳಗಡೆ ಸ್ಕ್ಯಾನಾಗಲಿ ಎಕ್ಸ್ರೇ ಆಗಲಿ ಬ್ಲಡ್ ಟೆಸ್ಟ್ ಆಗಲಿ ಮಾಡಿಸೋದಕ್ಕೆ ಅನ್ಕೂಲತೆಗಳು ಇರಲಿಲ್ಲ ಆದ್ರೆ ಈಗಿನ ಇದನ್ನು ನೆನಸ್ಕೊಂಡ್ರೆ ತುಂಬಾ ಅನುಕೂಲತೆಗಳಾಗಿದೆ ಯಾವುದೇ ಥರ ಪ್ರಾಬ್ಲಮ್ಸ್ ಇಲ್ಲ ಎಲ್ಲದರಲ್ಲೂ ಅನುಕೂಲ್ವಾಗಿದೆ ಹೊರಗಡೆ ಹೋಗಬೇಕು ಅಂದರೆ ನೆಸೆಸರಿ ಏನಿರೊಲ್ಲ ಎಲ್ಲ ಗ ಆಸ್ಪತ್ರೆಗಳಲ್ಲೂ ಈ ಥರ ಸ್ಪೆಷಾಲಿಟಿ ಸಿಕ್ತಾಯಿರೋದು ಒಂದು ಹೆಮ್ಮೆ ವಿಷಯ ಅಂತ ಹೇಳಿಕೋಬೋದು ಇನ್ನು ಚಿಕಿತ್ಸೆ ಬಗ್ಗೆ ಏನು ಮಾತಾಡುವಂಥದಿಲ್ಲ ಡಾಕ್ಟರ್ಗಳೆಲ್ಲ ಡಾಕ್ಟರ್ ಒಳ್ಳೊಳ್ಳೆ ಡಾಕ್ಟರ್ಸ್ ಇದ್ದಾರೆ ಒಳ್ಳೊಳ್ಳೆ ಅಡ್ವೈಸ್ ಕೊಡ್ತಾರೆ ಮತ್ತು ಎಲ್ಲ ಥರ ಅನುಕೂಲತೆಗಳಿದೆ ಸ್ಕ್ಯಾನಿಂಗ್ ರೂಮ್ ಆಗ್ಬೌದು ಎಕ್ಸ್ರೇ ಮತ್ತು ಬ್ಲೆಡ್ ಟೆಸ್ಟ್ ಎಲ್ಲ ಥರ ಅನ್ಕೂಲತೆಗಳನ್ನು ಮಾಡಿಕೊಟ್ಟಿದ್ದಾರೆ ಅದು ಎಲ್ಲ ಸರಾಗವಾಗೆ ನಡಿತದೆ ಯಾವುದೇ ರೀತಿ ತೊಂದರೆಗಳಿರಲ್ಲ ಆ ತೊಂದರೆಗಳ್ನೆಲ್ಲ ಎಲ್ಲ ಥರ ಅನುಕೂಲತೆಗಳಿದೆ ಒಳ್ಳೊಳ್ಳೆ ಡಾಕ್ಟರ್ಸ್ ನರ್ಸ್ಗಳೆಲ್ಲ ಇರೋದರಿಂದ ಒಳ್ಳೆ ಮಾರ್ಗದರ್ಶನ ನೀಡ್ತಿದ್ದಾರೆ ಯಾವುದೇ ರೀತಿ ತೊಂದರೆಗಳಿಲ್ಲ ಸಿಬ್ಬಂದಿ ವರ್ಗದವರು ಅಷ್ಟೇ ಹೊರಗಡೆ ಇಂದ ಬಂದ ಜನಗಳ್ನ ಯಾವ್ತರ ಮಾತಾಡಿಸ್ಬೇಕು ಅನ್ನೊ ಇದೆಲ್ಲ ಅವ್ರಿಗು ನಾಲೆಜ್ ಇದೆ ಅದರಿಂದ ಯಾವುದೇ ರೀತಿ ತೊಂದರೆಗಳಿಲ್ಲ ಅಂತ ಹೇಳ್ಬೋದು ಯಾವುದೇ ರೀತಿ ತೊಂದರೆಗಳಿಲ್ಲ